ನಾವು ಧಾರ್ವಾಡ ನಾವು ದಾರ್ವಾಡ್ದಿಂದ ಒಂದು ನರೇ ನರೇಂದ್ರ ನಮ್ಮ ಊರು ನರೇಂದ್ರ ನರೇಂದ್ರ ಧಾರ್ವಾಡ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಹತ್ರ ಐತಿ ಅಷ್ಟೇ ಆವಾಗ ನಾವು ಸಣ್ಣೋರು ಇದ್ದಾಗ ಕೂಡ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಜ್ಜ ನಮ್ಮ ನಮ್ಮ ಎಲ್ಲರು ಧಾರ್ವಾಡ್ದಲ್ಲಿ ಯಾವ್ದು ಭಾಳ ಪ್ರೋಗ್ರಾಮ್ಸ್ ನಡಿತಾವ ಆ ಪ್ರೋಗ್ರಾಮ್ಸ್ ಒಳಗೆ ಭಾಳ ಕವಿಗಳು ಬರ್ತಾರೆ ಮುಖ್ಯಮಂತ್ರಿ ಕೂಡ ಬರ್ತರಾ ಧಾರ್ವಾಡ್ದಾಗ ಕೃಷಿ ವಿಶ್ವ ವಿದ್ಯಾಲಯದಾಗ ಪ್ರತಿ ವರ್ಷ ಕೃಷಿ ಮೇಳ ಕೂಡ ನಡಿತೈತಿ ಆವಾಗ ನಾನು ನಾವು ಇಲ್ಲಿ ಕೂಡ ಕೃಷಿ ಮೇಳಕ್ಕೆ ಧಾರ್ವಾಡಕ್ಕೆ ಬಂದಾಗ ಇಲ್ಲಿ ಎಲ್ಲ ಕೃಷಿಗೆ ಸಂಬಂಧ್ಪಟ್ಟ ಎಲ್ಲ ಸಲ ಕೃಷಿ ಸಲಕರಣೆಗಳು ಎಮ್ಮೆ ಆಡು ಹೀಗೆ ನಾನಾ ತಳಿಗಳ ಎಲ್ಲಾ ತಳಿಗಳು ಕೂಡ ಬಂದಿರ್ತವು ಗ್ರಾಮೀಣ ವಿದ್ ಗ್ರಾಮೀಣ ಜನರಿಗೆ ಸಹಾಯ ಆಗಲಿ ಅಂತ್ಹೇಳಿ ಕೃಷಿ ವಿಶ್ವ ವಿದ್ಯಾಲಯ ಪ್ರತಿ ವರ್ಷ ಕೃಷಿ ಮೇಳವನ್ನು ಸೆಪ್ಟಂಬರು ಸೆಪ್ಟೆಂಬರೊ ಅಕ್ಟೋಬರೊ ಯಾವಾಗೊ ಒಟ್ಟು ನಡ್ಸುತ್ತೆ ನಾವು ಪ್ರತಿ ವರ್ಷ ಕೂಡ ಹೋಕ್ಕಿವಿ ಈ ವರ್ಷನು ಭಾಳ ಚೆನ್ನಾಗಿ ನಡಿತು ಈ ವರ್ಷದಾಗ ಒಬ್ಬ ಯಾರು ರೈತ ಬಂದಿದ್ದು ಅವ್ನು ಏನೋ ಇಲಿ ಸಾಕ್ಯಾನ ಅಂತೆ ಇಲಿ ಸಾಕಿ ಪಾರಿನಿಗ ಏನಾರ ಏನು ಎಕ್ಸ್ಪೋರ್ಟ್ ಮಾಡ್ತಾನೆ ಅಂತ ಅವನು ಅವ್ನು ಅವ್ನ ಕರ್ಸಿದ್ದರು ವಿಶ್ವ ಕೃಷಿ ವಿಶ್ವ ವಿದ್ಯಾಲಯ ಅವ್ನ ಕರಿಸಿ ಅವ್ನಿಗೆ ಸೊಲ್ಪ ಏನೋ ಸಹಾಯ ಮಾಡ್ಸಿತ್ತು ಅವ್ನ್ಗೆ ಕೂಡ ಒಂದು ಪ್ರೋತ್ಸಾಹ ಕೊಟ್ಟೈತಿ ಅವನು ಕೂಡ ಎಲ್ಲರ್ನು ಪ್ರೋತ್ಸಾಹ ಮಾಡಲಿ ಅಂತ್ಹೇಳಿ ಅವನು ಇಲಿ ಸಾಕ್ರಿ ಅಂತ್ಹೇಳಿ ಎಲ್ಲರ್ಗೆ ಹೇಳಿ ಹೋದ ಎಲ್ಲರು ಜನ ನಕ್ಕರು ನಾವು ಕೂಡ ನಾವು ನಮ್ಮ ಮನಿಯಾಗೆ ಹೇಳಿದ್ದ ನಮ್ಮ ಅಪ್ಪ ನೀ ಇಲಿ ಸಾಕದು ಬ್ಯಾಡ ಮೊದ್ಲು ಓದು ಅಂದ ಅದಕ್ಕೆ ನಾ ಸುಮ್ಮನೆ ಓದಾಕೆ ಹತ್ತಿದ್ದೆ ನಾವು ಕೂಡ ಕೃಷಿ ವಿಶ್ವ ವಿದ್ಯಾ ಕೃಷಿ ವಿಶ್ವ ವಿದ್ಯಾಲ್ದಾಗ ಓದಾಕೆ ಹತ್ತೀನಿ ಅಗ್ರಿಕಲ್ಚರ್ ಮಾಡೀನಿ ಪೌಲ್ಟ್ರಿ ಪಾರ್ಮ್ ಪೌಲ್ಟ್ರಿ ಮತ್ತು ಜಾನುವಾರು ಸಾಕಾಣೆ ಎಮ್ಮೆ ಕು ಎಮ್ಮಿ ಸಾಕಾಣೆ ಎಮ್ಮೆ ಆಡು ಕುರಿ ಸಾಕಾಣೆ ಕಲಿಯಕ್ಕೆ ಹತ್ತಿದ್ದೆ ಅದನ್ನು ಕೂಡ ಅದ್ರಾಗ ಆಗ ಏನಾದರು ಮುಂದೆ ಭಾಳ ಮುಂದೆ ಮನೆಯಾಗ ಹೇಳಿದ್ದೆ ಈ ಥರ ಎಲ್ಲಾ ಕೆಲಸ ಮಾ ಕೃಷಿ ಹೈನು ಉತ್ಪಾದನೆ ಮಾಡ್ಬೇಕಪ್ಪಂದರೆ ಹಿಂಗೆ ಸಹಾಯ ಮಾಡಬೋದಂತ ಇದು ಒಂದು ವಿಷ್ಯ ಆತು ಇನ್ನು ಧಾರ್ವಾಡಕ್ಕೆ ಇಲ್ಲಿ ಕೂಡ ಭಾಳ ಕವಿ ಗೋಷ್ಠಿಗಳು ನಡಿತಾವು ಧಾರ್ವಾಡ್ದಾಗ ಕವಿ ಗೋಷ್ಠಿ ಒಬ್ಬ ಸಿನಿಮಾ ಒಬ್ಬ ಸಿನಿಮಾ ಯಾರು ಯಾರಪ್ಪ ಅವ ಸಿನಿಮಾದವಾ ಒಬ್ಬ ಯಾವುದೋ ಆ್ಯಕ್ಟ್ರ್ ಕರ್ಸಿದ್ದಾರೆ ನಾವು ನೋಡಕ್ಕಂತ ಹೋದ್ವಿ ಅವನು ಕಾಣಲೇ ಇಲ್ಲ ನಮ್ಗೆ ನಮ್ನ ಯಾವ ಮುಂದೆ ಯಾವಾನು ಸುಮ್ಮನೆ ನೋಡಿ ದೂರ್ದಿಂದ ನೋಡಿ ಬಂದ್ವಿ ನೆಕ್ಸ್ಟ್ ಧಾರ್ವಾಡ್ದಾಗ ಧಾರ್ವಾಡದ ಉಸ್ತುವಾರಿ ಸಚಿವ ಬಂದಿದ್ದ ಕುಸ್ತಿ ಪಂದ್ಯ ಇತ್ತು ಧಾರ್ವಾಡದ ಕುಸ್ತಿ ಪಂದ್ಯ ಇತ್ತು ಒಂದು ಕೆಸಿಡಿ ಕಾಲೇಜ್ ಒಳಗೆ ಕುಸ್ತಿ ಪಂದ್ಯ ಇತ್ತು ಕುಸ್ತಿ ನೋಡಕ್ಕೆ ಬಂದಿದ್ವಿ ಕುಸ್ತಿದಾಗ ಯಾರು ಧಾರ್ವಾಡ್ದಿಂದ ಯಾವುದೋ ಒಂದು ಕುಂದಾಪುರ ಕುಂದಾಪುರದ ಇದ್ದ ಒಬ್ಬ ಬಂದಿದ್ದ ಅವನು ಕುಸ್ತಿಯನ್ನ ಗೆದ್ದ ಒಂದು ಲಕ್ಷ ಗೆದ್ಕಂಡು ಊರು ಕಡೆ ದಾರಿ ಬಿಟ್ಟ ನಾವು ಬಂದು ಕೂಸ್ ನಾವು ಬಂದು ಶಾಲೆ ನಾವು ಮತ್ತು ನಾವು ಊರಿಗೆ ಬಂದು ನಾವು ನಾವು ಊರಾಗ ಪಂಚ್ಮಿಯಾಗ ಪಂಚ್ಮಿಯಾಗ ಕುಸ್ತಿಯಾಡಕ್ಕೆ ನಾವು ಒಂದು ಕುಸ್ತಿ ಆಡ್ರಿ ಅಂತ್ಹೇಳಿ ನಾವು ಒಂದು ಇದನ್ನ ಕಟ್ಟಿದ್ವಿ ಕುಸ್ತಿಯಾಡ್ರಪ್ಪ ಯಾ ಒಂದನ್ನು ಯಾರು ಚೆನ್ನಾಗಿ ಕುಸ್ತಿ ಆಡ್ತೀರಿ ಅವ್ರ್ಗೆ ಎರಡು ಪಂಚ್ಮಿ ಉಂಡು ಅಂತ್ಹೇಳಿ ಅವ್ನಾ ಅವನು ಒಬ್ಬ ಉಂಡಿ ಗಿಂಡಿ ಆಗಲ್ಲ ಒಂದು ನೂ ಸಾವಿರ ರೂಪಾಯಿ ಕಟ್ಟಂದ ಸಾವಿರ ರೂಪಾಯಿ ಅಲ್ಲ ಒಂದು ಹತ್ತು ಉಂಡೆ ಕಟ್ತೀವಿ ಅಂತ್ಹೇಳಿ ನಾಲ್ಕೈದು ಹುಡ್ಗುರು ಸೇರ್ಕ್ಯಂಡು ಒಂದು ನಾಲ್ಕು ಐದು ಉಂಡೆ ತಂದ್ವಿ ಅದ್ರಾಗ ಎತ್ ತೊಗದವ ಮತ್ತು ಪ್ರತಿಯೊಂದು ಶಾಲ್ಯಾಗ ಶಾಲ್ಯಾಗ ಕೂಡ ಭಾಳ ನಾವು ಇಲ್ಲೇ ಅದಂದ ನಾರ್ಯಾಗ ನರೇ ನರೇಂದ್ರ ಹತ್ರ ಆಗದರಿಂದ ಕಾಲೇಜುಗಳಿಗೆ ಎಲ್ಲ ನಾವು ಕಾಲೇಜ್ಗೇನಾದರು ಶಾಲೆಯಿಂದ ಇಡ್ದು ಶಾಲ್ಯಾಗ ಪ್ರೈಮರಿಯಿಂದ ಇಡ್ದು ಡಿಗ್ರಿ ಕಾಲೇಜ್ ಮುಗಿಯೋ ಮಟ್ಟ ಇಲ್ಲೇ ಧಾರ್ವಾಡ್ದಾಗ ಓದಿದ್ವಿ ಇಲ್ಲಿ ಬಿಟ್ಟು ಹೋಗಕ್ ಆಗಲಿಲ್ಲ ಯಾಕಂದ್ರೆ ಎಲ್ಲ ಎಲ್ಲಾ ಕಾಯ ಎಲ್ಲ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಧಾರ್ವಾಡ್ದಾಗ್ ಇರೋದರಿಂದ ನಾವು ಇಲ್ಲೇ ಧಾರ್ವಾಡ್ದಾಗ ಎಲ್ಲ ಡಿಗ್ರಿ ಮುಗಿತು ಇನ್ನು ಜಾಬುನು ಸಿಕ್ರೆ ಇಲ್ಲೆ ಮಾಡಬೇಕಂತ ಐತಿ ಏನೈತೆ ಗೊತ್ತಿಲ್ಲ ನೋಡಕ್ಕೆ ಬೇಕು ಇನ್ನು ಮುಂದೆ ಏನು ಡಿಗ್ರಿ ಮುಗ್ಯಾಕ್ಕೆ ಇನ್ನು ಎಲ್ಲ ಮುಗ್ದೈತಿ ಎಮ್ ಎಸ್ಸಿ ಮಾಡಕತ್ತೀವಿ ಮಾ ಎಮ್ ಎಸ್ಸಿ ಮುಗುದ್ಮ್ಯಾಲೆ ಯಾವ್ದಾರ ಡಿಗ್ರಿ ಯಾವ್ದಾರ ಜಾಬ್ ಸಿಕ್ರೆ ಇಲ್ಲೇ ಕೃಷಿ ವಿಶ್ವ ವಿದ್ಯಾಲ್ದಾಗ ಸಿಕ್ರೆ ಇಲ್ಲೇ ಜಾಬ್ ಮಾಡ್ಬೇಕು ಅಂತೈತಿ ನಮ್ಮಪ್ಪ ನೋಡಿದ್ರೆ ಐ ಎ ಎಸ್ ಮಾಡಿ ಅಂತಾನೆ ರೊಕ್ಕ ಕೊಡು ಅಂತಿನಿ ಎಲ್ಲಿಯಾದರು ಬ್ಯಾ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ ಓದಕ್ಕೆ ರೊಕ್ಕ ಇಲ್ಲಂತನ ಅದಕ್ಕೆ ಇಲ್ಲೇ ಕೃಷಿ ವಿಶ್ವ ವಿದ್ಯಾಗ ಯಾವ್ದಾರ ಒಂದು ಜಾಬ್ ತಗೊಂಡು ಇಲ್ಲೇ ವರ್ಕ್ ಮಾಡಿ ಎರಡು ವರ್ಷ ಸಿಕ್ರೆ ಮುಂದೆ ಇನ್ನೊಂದು ಸಿಟಿಗೆ ಹೋಗಿ ಐ ಎ ಎಸ್ ಕೋಚಿಂಗ್ ಮಾಡಬೇಕಂತ ಇದ್ದೀನಿ ಮತ್ತು ನಾವು ಧಾರ್ವಾಡಕ್ಕೆ ಬರಕತ್ತಿವಪ್ಪ ಧಾರ್ವಾಡ್ದಾಗ ಸ್ ಪಿಕ್ಚರ್ ನೋಡಕ್ಕಾ ಯಾವ್ದಾರ ಹೊಸ ಪಿಕ್ಚರ್ ರಿಲೀಸ್ ಆದ್ರೆ ಪಿಕ್ಚರ್ ನೋಡಕ್ಕೆ ಬರ್ತಿದ್ದೀವಿ ಮೊನ್ನೆ ಏನೋ ಸಲಾರ್ ಪಿಕ್ಚರ್ ನೋಡಿದ್ವಿ ಏನೋ ಚೆನ್ನಾಗಿ ಮಾಡಿದ ಬಟ್ ಕೆ ಜಿ ಎಪ್ ಕೆ ಜಿ ಎಪ್ಗಿಂತ ಏನೂ ಸರಿ ಇರಲಿಲ್ಲ ಏನೋ ಒಟ್ಟು ಚೆನ್ನಾಗಿತ್ತು ಏನೋ ನೋಡಿದ್ವಿ ಅದನ್ನ ಬಿಟ್ನಂದರೆ ಮತ್ತು ನಾವು ಧಾರ್ವಾಡಕ್ಕೆ ಯಾವುದೋ ಮೊನ್ನೆ ಒಂದು ಎರಡು ತಿಂಗ್ಳು ಇಂದ ಯಾವ್ದು ಇಂಟರ್ನ್ಯಾಶ್ನಲ್ ಟೆನ್ನಿಸ್ ಟೆನ್ನಿಸ್ ಆಟ ಟೆನ್ನಿಸ್ ಹಾಂ ಟೆನ್ನಿಸ್ ಆಟ್ ಇತ್ತು ಆ ಆಟ ನೋಡಕ್ಕೆ ಬಂದಿದ್ವಿ ಬಟ್ ಗೇ ಅವರು ಒಳಗೆ ಬಿಟ್ಕಳಿಲ್ಲ ನಮ್ಮನ್ನು ಬಿಟ್ಕಳಕ್ಕೆ ಅವ ಏನೋ ರೊಕ್ಕ ಕೇಳಿದರು ಎಷ್ಟು ನಾವು ಮತ್ತೇನು ಕೊಟ್ಟೋಗಣ ಅಂತ್ಹೇಳಿ ಏನ ನೋಡಾಕೆ ಬ್ಯಾಡ ಅಂತ್ಹೇಳಿ ಸುಮ್ನೆ ಹೊರಗ ನಿಂತು ಓಡೋಗಿದ ಊರು ಕಡೆ ಹೋದ್ವಿ ಸೈಕಲ್ ಹೊಡ್ಕಂಡು ಹತ್ರಾಗೋದ್ರಿಂದ ನಾವು ಮತ್ತು ಸೈಕಲ್ ತಗಂದ ಬರ್ತಿರ್ತೀವಿ ಆವಾಗ ಬಸ್ ಬರ ಬದ್ಲು ಸೈಕಲ್ ತಗಂಡು ಅಡ್ಯಾಡನ ಅಂತ್ಹೇಳಿ ಈ ಸಿದ್ರಾಮಯ್ಯನ್ನು ನೋಡಿ ನಾ ಬಸ್ ಫ್ರೀ ಮಾಡ್ಯಾನ ಬಸ್ ನೋಡಿದ ತುಂಬಿರ್ತೈತಿ ಅಕ್ಕೆ ಬ್ಯಾಡ ಅಂತ್ಹೇಳಿ ಸುಮ್ಮನೆ ಸೈಕಲ್ ತಗಂಡು ಅಡ್ಯಾಡ್ತಿರ್ತೀವಿ ಇಲ್ಲ ಬೈಕ್ ಸಿಕ್ಕರೆ ಬೈಕ್ ತಗಂಡು ಹೋಕ್ಕಿವಿ ಧಾರ್ವಾಡ್ದಾಗ್ ಮತ್ತು ಸಿ ಎಮ್ಗಳು ಬರ್ತಿರ್ತರಾ ಸಿ ಎಮ್ ಯಾರ್ನ ಸಿ ಎಮ್ಗಳು ನಟರು ನಟಿಯರು ಬಂದು ನೋಡಕ್ಕೆ ಹೋಕಿರ್ತೀವಿ ಅದಕ್ಕೆ ಬಿಟ್ನಂದ್ರೆ ಜಾತ್ರೆಗೆ ಏನೋ ಸಾಮಾನು ತರಕ್ಕೆ ಪ್ರತಿಯೊಂದು ತರ್ಕಾರಿ ಯಾತ್ ಯಾವುದೇ ಸಾಮಾನು ಬಟ್ಟೆ ಜಾತ್ರಿ ಏನೇನು ಬೇಕು ಯಾವುದೋ ಸ್ ಹಬ್ಬಕ್ಕೆ ಸಂತೆ ಏನು ಬೇಕಾದರು ನಾವು ಇದನ್ನ ಧಾರ್ವಾಡ್ದಾಗ ಹೋಗ್ ತರ್ತೀವಿ ಧಾರ್ವಾಡ ಬಿಟ್ರಿ ಏನರಾ ಒಳ್ಳೆಯ ಅದಕ್ಕಂತು ಬ್ಯಾಡಪ್ಪ ಅದು ಹುಬ್ಳಿಗೆ ಒಯ್ಕಿವಿ ಅಲ್ಲೂ ಹುಬ್ಳ್ಯಾಗು ಕೂಡ ಒಳ್ಳೊಳ್ಳೆಯ ಬಟ್ಟೆ ಸೋ ರೂಮ್ ಅದವು ಬಟ್ಟೆ ಅದೇನೊ ಬಟ್ಟೆ ತರಬೇಕು ಅಂದರೆ ಯಾವುದೋ ಬ್ಯಾಗ್ ತರಬೇಕಪ್ಪ ಅಂದರೆ ಯಾವುದೇ ಟೂರ್ಗೆ ಹೋಗ್ಬೇಕು ಟೂರ್ ಬ್ಯಾಗು ನಾವು ಟೂರ್ಗೆ ಹೋಗಿದ್ವಿ ಅಂತ ಆಲ್ ಇಂಡ್ಯಾ ಟೂರ್ ಮಾಡಿದ್ವಿ ನಮ್ಮ ಕಾಲೇಜಿಂದನು ಮಾಡ್ಸಿದ್ದರು ಆವಾಗ ಮತ್ತೆ ಒಳ್ಳೆಯ ಬ್ಯಾಗ್ ತರ್ಬೇಕು ಅಂತ್ಹೇಳಿ ನಾವು ಹುಬ್ಳಿಗೆ ಹೋಗಿದ್ವಿ ಒಂದು ಎರಡು ಸಾವಿರದ ಆರು ನೂರು ಕೊಟ್ಟು ಒಂದು ಸಪಾರಿ ಬ್ಯಾಗ್ ತಗೊಂಡೆ ನಮ್ಮ ಸ್ನೇಹಿತ್ರು ಎಲ್ಲರು ತಕೊಂಡು ಬಿಟ್ಟೆ ಯಾಕಂದ್ರೆ ಗೌರ್ಮೆಂಟ್ ಎಲ್ಲರಿಗೂ ರೊಕ್ಕ ಕೊಟ್ಟೈತಿ ಯೂನಿವರ್ಶಿಟಿಯಿಂದ ಎಲ್ಲರಿಗು ಒಂದು ಇಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟಂದರೆ ಎಲ್ಲರು ಭರ್ಜರಿ ಸಂತೆ ಮಾಡ್ಬಿಟ್ವಿ ಆಲ್ ಇಂಡಿಯ ಟೂರ್ ಮಾಡ್ಬೇಕು ಅಂತ್ಹೇಳಿ ನೆಕ್ಸ್ಟು ಹುಬ್ಳಿ ಹುಬ್ಳ್ಯಾಗು ಕೂಡ ಸಿನಿಮಾ ನೋಡಕ್ಕೆ ಕೂಡ ಹೋಕ್ಕಿವಿ ಯಾವ್ದಾದರು ಪ್ರೋಗ್ರಾಮ್ಸ್ ಆತು ರಾಜಕೀಯ ಪಕ್ಷಗಳ ಮೋದಿಯವರು ಕೂಡ ಹುಬ್ಳಿಗೆ ಬರ್ತಾರೆ ಯಾವ್ದಾರ ಎಲೆಕ್ಷನ್ ಆಯಿತು ಯಾವುದೇ ಇದಕಳು ಹುಬ್ಳಿ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಹುಬ್ಳ್ಯಾಗ ಪಂಕ್ಷನ್ ಅರೇಂಜ್ ಮಾಡಿರ್ತಾರೆ ಮೋದಿ ಕೂಡ ಮೋದಿ ನೋಡಕ್ಕೆ ಸಹಿತ ನಾವು ಹೋಕ್ಕಿದ್ವಿ ಮೋದಿ ಆತು ಯೋಗಿ ಬಂದಿದ್ದ ಯೋಗಿ ಯು ಪಿ ಸಿ ಎಮ್ ಯೋಗಿ ಬಂದಿದ್ದು ಅವ್ನ ನೋಡಾಕ್ಕು ಹೋಗಿದ್ವಿ ಅದನ್ನು ಬಿಟ್ನ್ಯಂದ್ರೆ ಒಬ್ಬ ಮತ್ತು ಹೊಸ ವರ್ಷಕ್ಕೆ ಏನು ಪಾರ್ಟಿ ಇದ್ರೆ ಹೊಸ ಪಾ ಗಣಪತಿ ಹಬ್ಬ ಹೊಸ ವರ್ಷಕ್ಕೆ ಪಾರ್ಟಿ ಗಣಪತಿ ಹಬ್ಬ ಧಾರ್ವಾಡ್ದಾಗು ಕೂಡ ಈ ವರ್ಷ ಭರ್ಜರಿ ಗಣಪತಿ ಹಬ್ಬ ಮಾಡಿದ್ದರು ಸೊ ಗಣಪತಿ ಹಬ್ಬ ನೋಡಕ್ಕೆ ಕೂಡ ನಾವು ಹೋಗಿದ್ವಿ ಅವತ್ತು ಎಲ್ಲಾ ಶಾಲೆ ಬಸ್ಸೆಲ್ಲ ಬಸ್ಸಿಗೆ ಕೂಡ ಅಡೆ ತಡೆ ಆಯಿತು ಯಾಕೆಂದರೆ ಅಷ್ಟು ಡಿ ಜೆ ಸೌಂಡ್ ಈಗ ಕಡ್ಡಾಯ ಆಗ್ಬಿಟೈತೆ ಗಣಪತಿ ಹಬ್ಬ ಅಂದರೆ ಡಿ ಜೆ ಸೌಂಡ್ ಸೊ ಡಿ ಜೆ ಸೌಂಡ್ ಮಾಡೋದರಿಂದ ಡ್ಯಾನ್ಸ್ ಮಾಡಕ್ಕೆ ಹೋಗಿದ್ವಿ ಡಿ ಜೆ ನೋಡಕ್ಕೆ ಡ್ಯಾನ್ಸ್ ಮಾಡ್ಯಾಕ್ಕ ಹೊಸ ವರ್ಷಕ್ಕೆ ಹೋಗಿದ್ವಿ ಯಾವ್ದಾರ ನೆಕ್ಸ್ಟ್ ಕವಿಗೋಷ್ಠಿ ನಡಿತವು ಕವಿ ನೋಡಕ್ಕೆ ಹೋಕ್ಕಿವಿ ಸೋ ಧಾರ್ವಾಡ್ದಾಗ ಯಾವ್ದು ಪ್ರೋಗ್ರಾಮ್ ನಡ್ದ್ರು ನಾವು ಹೋಗ್ಬೇಕು ಅಂತಾ ಡಿಸೈಡ್ ಆಗ್ಬಿಡ್ತೀವಿ ಸಾಯಂಕಾಲ ಹತ್ತು ಬಿಡೋದು ಬೈಸೈಕಲ್ ತಗೊಂಡ್ ಹತ್ತ್ ಬಿಡೋದು ಗಾಡಿ ಸೋ ಆದ್ದರಿಂದ ನಾವು ಧಾರ್ವಾಡ ಹತ್ರ ಇರೋದರಿಂದ ಭಾಳ ಇದು ಅದನ್ನ ಬಿಟ್ಟು ನಾವು ಯಾವ್ದಾರು ರಜ ದಿನಗಳಲ್ಲಿ ಕೆಲಸ ಮಾಡ್ಕಪ್ಪ ಅಂದ್ರೆ ಕೆಲ್ಸಕ್ಕನು ಹೋಕ್ಕಿವಿ ಧಾರ್ವಾಡ್ದಾಗ ಯಾವ್ದಾದರು ಕೆಲಸ ಕೆಲಸ ಮಾಡಬೇಕು ಬುಕ್ಸ್ ಬುಕ್ಸ್ ಇದವೆ ಬುಕ್ಸ್ ಏನಾರ ಬುಕ್ಸ್ ತರಬೇಕಪ್ಪ ಅಂದರೆ ಧಾರ್ವಾಡ್ ಒಂದು ವಿದ್ಯಾಕಾಶಿ ಆಗಿರೋದರಿಂದ ಧಾರ್ವಾಡದಲ್ಲಿ ಬುಕ್ಸು ನೆಕ್ಸ್ಟು ನಾವು ಮತ್ತೆ ಕೋಚಿಂಗ್ ಹೇಳ್ಬೇಕ್ ಅಂತ ಮಾಡಿದ್ವಿ ಶಾಲೆ ಸಣ್ಣ ಸಣ್ಣ ಸಣ್ಣವು ಒಂದರಿಂದ ಐದನೇ ಕ್ಲಾಸ್ ಹುಡ್ಗ್ರ್ ಕೋಚಿಂಗ್ ಹೇಳ್ಬೇಕ್ ಅಂತ ಐತಿ ಹಾಗಾಗಿ ಏನಾರ ನಾವು ಪಾಠ ಗೀಟ ಮಾಡಬೇಕಪ್ಪ ಅಂದ್ರೆ ಏನಾರ ಸೊಲ್ಪ ಸ್ವಲ್ಪ ರೊಕ್ಕ ಮಾಡಬೇಕಪ್ಪ ಅಂದರೂ ಕೂಡ ಧಾರ್ವಾಡಕ್ಕನ ಹೋಕ್ಕಿವಿ ಧಾರ್ವಾಡ ಹತ್ರ ಇರೋದರಿಂದ ಮತ್ತು ಇಲ್ಲಿ ಧಾರ್ವಾಡ ಕೂಡ ಒಂದು ಐ ಐ ಟಿ ಕಾಲೇಜ್ ಚಲೊವಾಗಿದೆ ಐ ಐ ಟಿ ಐ ಐ ಟಿ ಕಾಲೇಜ್ ಕೂಡ ಚಾಲು ಆಗೈತಿ ಒಂದು ನಾಲ್ಕೈದು ವರ್ಷದಿಂದ ಸೊ ಅಲ್ಲಿ ನಾವು ಐ ಐ ಟಿ ಭಾಳ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಐ ಐ ಟಿ ಜಾಯ್ನ್ ಆಗ್ಬೇಕು ಅಂತ್ಹೇಳಿ ಭಾಳ ಶ್ರಮ ಪಡಕ್ಕೆ ಹತ್ತಾರ ಅವರಿಗು ಕೂಡ ನಾವು ನಮ್ಮ ಇಲ್ಲಿ ಯಾವ್ದಾರ ಐ ಐ ಟಿ ಐ ಐ ಟಿ ಕೋಚಿಂಗ್ ಆಯಿತು ನಮ್ಮ ವಿದ್ಯಾರ್ಥಿಗಳು ನಂದು ಸ್ನೇಹಿತ್ರು ಕೂಡ ಅಲ್ಲಿ ಐ ಐ ಟಿ ಕೋಚಿಂಗ್ ಹೊಂಟಾರ ಸೊ ಕೋಚಿಂಗ್ ಅಲ್ಲೂ ಕೂಡ ಧಾರ್ವಾಡ ಬಹಳ ಮುಂದ್ವರ್ದೈತಿ ಉತ್ತರ ಕರ್ನಾಟಕದಿಂದ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಬರ್ತಾರೆ ಧಾರ್ವಾಡಕ್ಕೆ ಬಂದು ಕೋಚಿಂಗ್ ನಡ್ಸಕ್ಕೆ ಹತ್ತಾರ ನಾನು ಕೂಡ ಕೋಚಿಂಗ್ ತಕಂಡಿದ್ದೆ ಒಂದು ಕೊರೋನ ಟೈಮ್ನ್ಯಾಗ ಕೊರೋನಕ್ಕಿಂತ ಮೊದ್ಲು ತಗೊಂಡಿದ್ದೆ ಕೊರೋನಾ ಒಂದು ಆರು ತಿಂಗ್ಳು ಇತ್ತು ಕೋಚಿಂಗ್ ಮುಗ್ಸ್ಯಂಡ್ವಿ ಅದು ಮುಗ್ಸ್ಯಂಡ್ ಮತ್ತೆ ಬ್ಯಾರೆ ಕಡೆಗೆ ನಮ್ಮ ಅಪ್ಪ ರೊಕ್ಕ ಕೊಡಂದ ಕೊಡಲಿಲ್ಲ ಇಲ್ಲಿ ತಕಂಡು ಎಲ್ಲ ಅಲ್ಲಿ ಒಂದ್ಸಲ ಐ ಎ ಎಸ್ ಮಾಡೋದು ಬ್ಯಾಡ ಇಲ್ಲೇ ತಕ ಅಂದ ಸೊ ಇಲ್ಲೇ ಕೋಚಿಂಗ್ ತಕಂಡ್ ಮುಂದ್ವರ್ಸಕ್ಕೆ ಹತ್ತಿನಿ ಇಲ್ಲೇ ಓದಕ್ಕೆ ಹತ್ತಿವ್ ನ ಅಗ್ರಿಕಲ್ಚರ್ ಧಾರ್ವಾಡ್ದಾಗ ಇಲ್ಲೇ ಚೆನ್ನಾಗಿ ಐತಿ ಇಲ್ಲೇ ಓಕೆ ಅಂದ ಮುಂದೆ ನೋಡೋಣ ಯಾವ್ದಾರು ಜಾಬ್ ಸಿಕ್ಕರೆ ಇಲ್ಲೆರ ಮುಂದೆ ಹೋಗ್ಬೇಕ್ ಅಂತ ಐತಿ ಧಾರ್ವಾಡ್ದಾಗ್ ಎಲ್ ಇಲ್ಲೇ ಧಾರ್ವಾಡ್ದಾಗ ಯಾವ್ದಾರ ಟೀಚಿಂಗ್ ಮಾಡ್ಬೇಕು ಅಂತ ಐತಿ ಕೋಚಿಂಗ್ ಇಂಡಸ್ಟ್ರಿ ಒಳಗೆ ಧಾರ್ವಾಡ್ದಾಗ್ ಎಲ್ಯಾರ ಸಿಕ್ನೆಪ್ಪ ಅಂದ್ರೆ ಕನ್ನಡ ಮೀಡಿಯಮ್ನ್ಯಾಗೆ ವಿಜ್ಞಾನ ಸ ತಂತ್ರಜ್ಞಾನ ಇಲ್ಲಾ ರಾಜಕೀಯ ಶ್ ರಾಜಕೀಯದಲ್ಲಿ ರಾಜಕೀಯ ಮತ್ತು ಯಾವ್ದದು ಇಂಡಿಯನ್ ಪೊಲಿಟಿ ಅದನ್ನ ನಾನು ಸೇರ್ಬೇಕು ಅಂತ ಐತಿ ಕೋಚಿಂಗ್ ಯಾವ್ದಾರ ಸೇರ್ಕ್ಯಂಡ್ ಕೋಚಿಂನ್ಯಾಗ ಪಾಠ ಮಾಡ್ಬೇಕು ಅಂತ ಐತಿ ನೋಡೋಣ ಮುಂದೆ ಏನಾಗು